ನಾವು ಮಕ್ಕಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮಕ್ಳ ಕ್ಷೇತ್ರದಲ್ಲಿ ಅಂತ ಅಂದರೆ ಹದಿನೆಂಟು ವರ್ಷದ ಒಳಗಡೆ ಇರುವಂಥ ಮಕ್ಳ ಜೊತೆಗೆ ಕೆಲಸ ಮಾಡ್ತಾ ಇರುವಂಥದ್ದು ಅದ್ರಲ್ಲಿ ತುಂಬ ಕಷ್ಟದಲ್ಲಿರುವಂಥ ಮಕ್ಳು ಇರ್ತಾರೆ ಒಂದು ತಂದೆ ತಾಯಿ ಸತ್ತೋಗಿರುವಂಥ ಮಕ್ಳು ಇರ್ತಾರೆ ಅಥವಾ ಅಪ್ಪ ಸತ್ತು ಅಮ್ಮ ಒಬ್ಬಳೇ ನೋಡ್ತಾ ನೋಡ್ಕೋತಾ ಇರುವಂಥ ಮಕ್ಳು ಇರ್ತಾರೆ ಎಷ್ಟೋ ಮಕ್ಳು ಯಾವ್ದು ಯಾವುದೋ ರೀತಿಯಾದ ದೌರ್ಜನ್ಯಕ್ಕೆ ಒಳಗಾಗಿರುವಂಥವು ಇರ್ತವೆ ಇನ್ನು ಎಷ್ಟೋ ಜನ ಮಕ್ಳು ಹೊಟ್ಟೆಗೆ ಆಹಾರ ಇಲ್ಲದೇನೆ ಸರಿಯಾಗಿ ಹಾಕೊಳ್ಳೋಕ್ಕೆ ಬಟ್ಟೆ ಇಲ್ಲದೇನೆ ಮನೆ ಇರೋಕ್ಕೆ ಮನೆ ಇಲ್ಲದೇನೆ ಎಲ್ಲೋ ಬೀದಿ ಬದಿಗಳಲ್ಲಿ ವಾಸ ಮಾಡ್ತಾ ಇರುವಂಥ ಮಕ್ಳು ಇರ್ತಾರೆ ಬೆಳಗ್ಗೆ ಎದ್ದು ಚಿಂದಿ ಆಯೋಕ್ಕೆ ಹೋಗ್ತಾ ಇರುವಂಥ ಮಕ್ಳು ಇದ್ದಾರೆ ಬೆಳಗ್ಗೆ ಎದ್ದು ಹಲ್ಲು ತಿಕ್ಕದೆಯೇ ಮುಖ ತೊಳ್ಕೊಳ್ಲಾರ್ದೆನೆ ಬೇಯಿ ಸಿಕ್ ಸಿಕ್ಕಲೆಲ್ಲ ಪ್ಲ್ಯಾಸ್ಟಿಕ್ ಆರ್ಸ್ಕೊಂಡು ಬರ್ತಾ ಇರುವಂಥ ಮಕ್ಳು ಇರ್ತಾರೆ ಕಂಡ ಕಂಡಲ್ಲಿ ಕಂಡ ಕಂಡಲ್ಲಿ ಉಗುಳಿರುವಂಥ ಜಾಗಗಳಲ್ಲಿ ಹೋಗಿ ಏನು ಸಿಗುತ್ತೋ ಅದನ್ನು ಆಯ್ಕೊಂಡು ಬಂದು ತಿನ್ನುವಂಥ ಮಕ್ಳು ಕೂಡ ಕಂಡು ಬರ್ತಾರೆ ಅಂತ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಅವರಿಗೆ ಸ್ವಲ್ಪ ಅವರ ಸ್ವಚ್ಛತೆಯ ಬಗ್ಗೆ ತಿಳಿಸ್ಕೊಡ್ತೀವಿ ಅವ್ರಿಗೆ ಸ್ವಲ್ಪ ಊಟ ಮಾಡೋದು ಹೇಗೆ ಅಂತ ಅವ್ರಿಗೆ ಎಲ್ಲಿ ಅಲ್ಲಿ ಆಹಾರವನ್ನು ತಂದು ಕೊಡಿಸ್ತಾ ಇರ್ತೀವಿ ಜೊತೆಗೆ ಮಕ್ಳಿಗೆ ಸಿಕ್ತಾ ಇರುವಂಥ ಯೋಜನೆಗಳ ಬಗ್ಗೆ ಅವರಿಗೆ ತಿಳಿಸಿಕೊಟ್ಟು ಅಂಥ ಮಕ್ಕಳನ್ನ ಆ ಯೋಜನೆಗಳಿಗೆ ನಾವು ಕಳಿಸ್ಕೊಡ್ತೀವಿ ಮತ್ತು ಎಲ್ಲೆಲ್ಲಿ ಸರ್ಕಾರದ ಯೋಜನೆಗಳು ಸಲ್ಲಲ್ ಲಭ್ಯ ಇದಾವೋ ಅಲ್ಲೆಲ್ಲ ಅವರನ್ನ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಅದ್ರ ಜೊತೆ ಜೊತೆಗೆ ಮಕ್ಕಳಿಗೆ ಸಿಗಬೇಕಾಗಿರುವಂಥ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿಸಿಸ್ಕೊಡ್ತೀವಿ ಆದರೆ ಇದನ್ನೆಲ್ಲ ಮಾಡಿಸೋದಕ್ಕೆ ನಮಗೆ ತುಂಬ ಕಷ್ಟ ಅಗ್ತಾ ಇರುತ್ತೆ ಯಾಕೆ ಅಂದರೆ ಕೆಲವೊಂದಿಷ್ಟು ಕುಟುಂಬಗಳಲ್ಲಿ ಅವರು ರು ಇದು ವೃತ್ತಿ ಕೌಶಲ್ಯಗಳನ್ನು ತಗೊಂಡು ಬಿಟ್ಟಿರ್ತಾರೆ ಅವರು ಆ ಕುಟುಂಬ ವೃತ್ತಿ ಅಂತಲೇ ಹೇಳಿಬಿಟ್ಟು ಅದನ್ನು ಆಯ್ಕೆ ಮಾಡ್ಕೊಂಡ್ ಬಿಟ್ಟಿರ್ತಾರೆ ಅವ್ರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಮಕ್ಕಳು ಅದೇ ವೃತ್ತಿನೇ ಮುಂದುವರೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ಕಾಯ್ತಿರ್ತಾರೆ ಅದಕ್ಕೆ ಅವರು ಮಕ್ಳನ್ನ ಶಾಲೆಗೆ ಕಳ್ಸಕ್ಕೆ ಇಷ್ಟಪಡೋಲ್ಲ ಶಾಲೆಗೆ ನಾಮಕಾವಾಸ್ತೆ ಹೆಸ್ರು ಹಚ್ಚಿಸ್ತಾರೆ ತಮ್ಮ ಜೊತೆಗೆ ಕೆಲ್ಸಕ್ಕೆ ಕರ್ಕೊಂಡು ಹೋಕಾರ ಶಾಲೆಗೆ ನಾಮಕಾವಾಸ್ತೆ ಹೆಸರು ಹಚ್ಚಿಸ್ತಾರೆ ತಮ್ಮ ಕೆಲಸ ಮಾಡ್ಸಸ್ತಾರೆ ಊರಾಗ ಮಾರಕ್ಕ ಕಳಸ್ತಾರೆ ದೇ ದನ ಕರು ಕಾಯಕ್ಕೆ ಕಳಸ್ತಾರೆ ನೂರಾ ಎಂಟು ಕೆಲಸ ಮಾಡಕ್ಕ ಹಚ್ಚಸ್ತಾರೆ ಹಾಗಾಗಿ ಆ ಮಕ್ಕಳಿಂದ ಸಿಗುವಂಥ ದುಡ್ಡು ಇಟ್ಟುಕೊಂಡು ಅವ್ರು ಏನು ಮಾಡ್ತಾರ ಇವ್ರನ್ನ ಶಾಲೆಗೆ ಕಳ್ಸಕ್ಕೆ ವಲ್ಲೆ ಅಂತಾರೆ ಇಂಥಲ್ಲೆಲ್ಲ ನಮಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅವ್ರಿಗೆ ಈ ತಿಳಿಸಿ ಹೇಳಿದರೂ ಅವರು ಕೇಳೊಂಗಿಲ್ಲ ನಾವು ಕಳಿಸೋದಿಲ್ಲ ಅಂದರೆ ಕಳ್ಸೋಂಗಿಲ್ಲ ಅಂತಾರೆ ಅಂಥ ಟೈಮಲ್ಲಿ ಭಾಳ ಅಂದರೆ ಭಾಳ ಕಷ್ಟ ಅಗ್ತಾ ಹೋಗತ್ತೆ ಮತ್ತು ಅದು ಅಲ್ಲದೇನೆ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಊರಲ್ಲಿ ಹೋದಾಗ ಬೇರೆ ಬೇರೆ ರೀತಿಯಲ್ಲಿ ಮಾ ಕೇಳಿದಾಗ ಅವ್ರು ಏನು ಮಾಡ್ತಾರ ಅಯ್ಯೋ ಅಯ್ಯೋ ಏಟು ಓದಿದರೂ ಅಟ ಬಿಡಿರಿ ಕಲ್ತು ಕಲ್ತು ಮನೆಯಾಗ ಕುಂತಾರ ಅವ್ರಿಗೇ ಕೆಲಸ ಸಿಗುವಲ್ದು ನಾವು ಎಲ್ಲಿಂದ ಕೆಲಸ ಮಾಡೋದು ನಾವೇನು ಅಂತ ಮಾತಾಡೋದು ಹೇಗೆ ಅಂತ ಕೇಳೋದು ಹೀಗೆಲ್ಲ ಹೇಳ್ತಾರೆ ಅವ್ರನ್ನ ಮನ ಒಲಿಸೋದು ದೊಡ್ಡ ಕಷ್ಟ ಆಗಿಬಿಡ್ತೈತಿ ತಾವು ಏನು ಮಾಡ್ತಾರೆ ಮುಂಜಾನೆ ಎದ್ದು ಕೆಲ್ಸಕ್ಕೆ ಹೋಕಾರ ಮಧ್ಯಾನಕ್ಕೆ ಬರ್ತಾರೆ ನಮ್ಮ ಮಕ್ಕಳು ಉಂಡವಾ ತಿಂದವಾ ಯಾವುದು ಯಾವುದೂ ನೋಡೋಂಗಿಲ್ಲ ಅವ್ರಿಗೆ ಮೈಗೆ ಮಕ್ಕಳು ಅಪೌಷ್ಟಿಕತೆ ಒಳಗಡೆ ಅದಾರಾ ಇಲ್ಲ ಅವ್ರ ವಯ್ಸಿಗೆ ಸರಿಯಾಗಿ ಬೆಳೀತಿದಾರಾ ಯಾವುದೂ ಗಮ್ನಿಸಂಗಿಲ್ಲ ಎಷ್ಟೋ ತಿಳಿವಳಿಕೆ ಇದ್ದವ್ರ ಮನೆಯಲ್ಲೂನು ಹಂಗೆ ಆಗುತ್ತೆ ಈಗ ಸ್ವಲ್ಪ ಶಿಕ್ಷಣವಂತರು ಏನ್ಮಾಡ್ತಾರೆ ಅಂದರೆ ತಮ್ಮ ಮಕ್ಳ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ ಕಾಳಜಿ ವಹಿಸ್ತಾ ಇದ್ದಾರೆ ಅಂದರೆ ಹೇಗೆ ಅವ್ರ ಮನೆಗ ಒಂದು ಎರಡು ಮಕ್ಳು ಇರ್ತವೆ ಅದಕ್ಕೆ ದುಡಿದಿದ್ದೆಲ್ಲ ತಂದು ತಿಂದಿದ್ದು ತಿನಿಸಿದ್ದು ಅವ್ರು ಕೇಳಿದ್ದು ಕೊಡಿಸಿದ್ದು ಮಾಡಿಬಿಡ್ತಾರೆ ಆದರೆ ಆ ನಿಜವಾಗ್ಲು ಆ ಮಕ್ಳಿಗೆ ಎಷ್ಟು ಪೌಷ್ಟಿಕಾಂಶ ಬೇಕಿತ್ತು ಅದು ಹೋಗ್ತಾ ಇದೆಯಾ ಇಲ್ಲವಾ ಯಾವುದೂ ಗೊತ್ತಾಗೋಂಗಿಲ್ಲ ಸುಮ್ಮ ಸುಮ್ಮನೆ ಹೇಳ್ತಾರೆ ಸುಮ್ಮ ಸುಮ್ಮನೆ ಮಾತಾಡಿಸ್ತಾರೆ ಇಂಥ ಇಂಥ ಮ ತಂದೆ ತಾಯಿ ಮನ ಒಲಿಸಬೇಕಲ್ಲ ಇದು ಭಾಳ ಕಷ್ಟ ಆಗ್ತಾ ಇದೆ ನಮಗೆ ಹಾಂ ಇದು ಒಂದು ದೊಡ್ಡ ಸವಾಲು ಅಂತ ಅಂದ್ಕೊಬೋದು ಇನ್ನು ಸಾಮಾಜಿಕ ಅನಿಷ್ಟಗಳು ಅಂತ ಹೇಳಿ ಅನ್ನಿಸ್ಕೊಂಡಿರುವಂಥ ಕೆಲವು ಹಳ್ಳಿಗಳಾಗಂತೂನು ಹೆಚ್ಚಾನುಹೆಚ್ಚು ಬಾಲ್ಯವಿವಾಹ ಮಾಡ್ತಾರ ಅಂಥ ಟೈಮಲ್ಲಿ ಏನು ಮಾಡ್ತಾರ ಅಂದರೆ ಇನ್ನೂ ಪಾಪದ ಹುಡುಗಿ ಸಣ್ಣದ್ ಇರ್ತೈತಿ ಹದಿನೈದು ವರ್ಷ ಹದಿನಾಲ್ಕು ವರ್ಷ ಹದಿಮೂರು ವರ್ಷದ ಹುಡುಗಿ ಇರ್ತೈತಿ ಅವ್ರಿಗೆ ಗೊತ್ತಿರ್ತೈತಿ ವಯಸ್ಸು ಕಡಿಮೆ ಐತಿ ಅಂತ ಅನ್ನೋದು

ಇಂಥವು ಅಂತೂ ಭಾಳ ಅಂದರೆ ಭಾಳ ನಡೀತಾ ಇದಾವೆ ನೋಡಿರಿ ಏನು ಮಾಡಬೇಕು ಇವಕ್ಕೆ ಇದನ್ನು ಯಾವ ರೀತಿಲಿ ನಾವು ಪರಿಹರಿಸ್ಬೇಕು ಅಂತ ಅನ್ನೋದೇ ದೊಡ್ಡ ಕಷ್ಟ ಆಗಿರೋದು ಅದ್ರ ಜೊತೆ ಜೊತೆಗೆ ತಾವು ಕೆಲಸ ಮಾಡ್ತಾ ಮಾಡ್ಕೊ ಮಾಡೋ ಕಡೆಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ ಕೆಲ್ಸಕ್ಕೆ ಹೋಕಾರ ಈ ಮಕ್ಳನ್ನ ಕೆ ಕರ್ಕೊಂಡು ಅವ್ರಿಗೇನು ಮಕ್ಳಿಗೆ ಏನು ರೀ ಅರ್ಧ ಸ್ಯಾಲ್ರೀ ಕೊಡ್ತಾರ ಕುಣ್ಕೊಳೊದು ಓಡಾಡ್ಕೊಂಡು ಓಡಾಡಿಕೊಂಡು ಕೆಲಸ ಮಾಡ್ತಾವೆ ಅಂತ ಹೇಳಿ ಅವ್ರನ್ನ ಕೆಲ್ಸಕ್ಕೆ ಕರ್ಕೊತಾರೆ ಆದ್ರೆ ಮಕ್ಳನ್ನ ಕೆಲ್ಸಕ್ಕೆ ಕರ್ಕೊಬಾರದು ಅಂತ ಹೇಳಿ ಕಾನೂನು ಇದ್ದರೂನು ಆ ಕಾನೂನನ್ನು ಇವರು ಪರಿಪಾಲಿಸಂಗಿಲ್ಲ ಇದು ಒಂದು ದೊಡ್ಡ ತಲೆನೋವು ಆಗಿ ಬುಟತ್ ರೀ ಈ ತಲೆನೋವು ಎಷ್ಟು ತಲೆನೋವು ಅಂತ ಅಂದರೆ ಯಾರು ಬಂದು ಹೇಳಿದರೂನು ಅವರು ತಿಳ್ಕೊಳ್ಳೋ ಹಂಗಿಲ್ಲ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಅಂತ ಅಂದರೆ ಈ ಹುಡುಗರೂನು ಹಾಗೆ ಮಾಡ್ತವೆ ರೀ ಅವಕ್ಕೆ ಪಾಪ ತಿಳಿವಳಿಕೆ ಇರೋಂಗಿಲ್ಲ ಅವಕ್ಕೇನು ಕಂಡ ಕಂಡಿದ್ದು ತೊಗೊಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ ಅಷ್ಟೇ ಅದಕ್ಕೋಸ್ಕರ ಅವ್ರು ಏನು ಮಾಡ್ತವೆ ಎಲ್ಲೆಲ್ಲ ಏನೇನು ಸಿಗುತ್ತೋ ಸಿಕ್ಕಲ್ಲೂನು ಸಿಕ್ಕಂಗೆ ತೊಗೊಂಡು ತಿಂದ್ಕೊಂಡು ಕ ಎಷ್ಟು ಬರ್ತೈತೆ ಅಟ್ ರೊಕ್ಕ ಇಸ್ಕೊಂಡು ಬಂದುಬಿಡ್ತವೆ ರೀ ಅವಕ್ಕೆ ಶಿಕ್ಷಣದ ಮಹತ್ವ ಏನು ಅಂತಲೇ ಗೊತ್ತಿಲ್ಲ ಅವ್ರಿಗೆ ಮಹತ್ವ ಗೊತ್ತಾಗಬೇಕು ಅಂತ ಅನ್ನೋದ್ರೊಳಗೆನ ಬಾಲ್ಯ ಕಳೆದು ಹೋಗಿ ಬಿಟ್ಟಿರ್ತೈತಿ ಅದಕ್ಕಾಗಿಯೇ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದೈತಿ ಆ ಜಾರಿಗೆ ತಂದಿರೋದನ್ನು ಸರಿಯಾಗಿ ಎಲ್ಲ ಹಳ್ಳಿ ಹಳ್ಳಿಗೂನು ಮುಟ್ಟಿದ್ರೆ ದೊಡ್ಡ ಉಪಕಾರ ಆಗತೈತಿ ಅದು ಹಳ್ಳಿ ಹಳ್ಳಿಗೆ ಮುಟ್ಟಬೇಕಾಗಿರೋದು ಇನ್ನೂ ಯಾವಾಗ ಮುಟ್ಟುತ್ತೋ ಎಲ್ಲಿ ಮುಟ್ಟುತ್ತೋ ಹೆಂಗೆ ಮುಟ್ಟುತ್ತೋ ದೇವರಿಗೇ ಗೊತ್ತು ಅಲ್ಲಿವರೆಗೂ ನಾವು ಕಾಯಕತ್ತಿದೀವಿ ರೀ ಕಾಯಬೇಕು ನೋಡ್ಬೇಕು ನಮ್ಮ ಮಕ್ಕಳೆ ಚಂದಾಗಿ ಓದಬೇಕು ಎಲ್ಲರ್ ಹಂಗೂ ಬದುಕಬೇಕು ನಮ್ಮ ಮಕ್ಕಳಿಗೆ ಒಳ್ಳೆಯ ಅವಕಾಶಗಳು ಸಿಗಬೇಕು ನಮ್ಮ ಮಕ್ಕಳು ಬಾಲಕಾರ್ಮಿಕರು ಆಗಬಾರ್ದು ನಮ್ಮ ಮಕ್ಕಳು ಬಾಲ್ಯ ಸಂಕಷ್ಟಕ್ಕೆ ಒಳಗಾಗ್ಬಾರ್ದು ಅಪೌಷ್ಟಿಕತೆಯಿಂದ ನರಳಬಾರ್ದು ನಮ್ಮ ಮಕ್ಕಳು ಚಂದಾಗಿ ಬೆಳೀಬೇಕು ಅನ್ನುವಂಥ ಆಸೆ ನಮಗೂ ಎಲ್ಲರಿಗೂ ಸಾಕಷ್ಟು ಅದ ರೀ ಆದರೆ ಏನೇನು ಆಗ್ತದೆ ಎಂತ ಆಗ್ತದೆ ಗೊತ್ತಿಲ್ಲ ಗೊತ್ತು ಮಾಡ್ಕೊಬೇಕು ಹಾಳ್ಬಕು ಮಾಡಬೇಕು ಅಂತ ಹೇಳಿ ಕಾಯಕತ್ತೀವಿ ರೀ ಅದು ಇನ್ನೂ ಯಾವಾಗ ಆಗ್ತದೆ ಎಂತ ಆಗ್ತದೆ ಗೊತ್ತಿಲ್ಲ ನೋಡ್ಬೇಕಾಗದ ಅದೂ ಅಲ್ಲದೇನೆ ಮತ್ತು ನಾವು ಕೆಲಸ ಮಾಡೋದು ಒಂದು ಎನ್ ಜಿ ಒದೊಳಗಡೆ ಮಾಡ್ತೀವಿ ಎನ್ ಜಿ ಒದಲ್ಲಿ ಕೆಲಸ ಸಾಕಷ್ಟು ಆದರೆ ಆ ಕೆಲಸ ಕೆಲ್ಸಕ್ಕೆ ತಕ್ಕಷ್ಟು ಸಂಬಳ ಸಿಗೊಂಗಿಲ್ಲ ನಾವು ಅಂದ್ಕೊಂಡಿರುವಂಥ ಕೆಲಸ ಮಾಡಬೇಕು ಅಂತ ಅಂದಾಗ ನಾವು ಸಮಯ ಕೊಡಬೇಕು ನಮ್ಮ ಆಸಕ್ತಿ ಕೊಡಬೇಕು ನಮ್ಮ ಎನರ್ಜಿ ಕೊಡಬೇಕು ಎಲ್ಲ ಕೊಡ್ತೀವಿ ಆದ್ರೆ ಏನಾಗತ್ತಂದರೆ ನಮ್ಮ ಶ್ರಮಕ್ಕ ತಕ್ಕಷ್ಟು ಫಲ ಸಿಗೊಂಗಿಲ್ಲ ಹಾಗಾಗಿ ನಮ್ಗೆ ಭಾಳ ಅಂದರೆ ಭಾಳ ನೋವು ಆಗತೈತಿ ಬೇರೆ ಕಡೆಗೆ ಹೋಲಿಸಿದ್ರೆ ಇದು ನಾವು ಎಷ್ಟು ಶ್ರಮ ಹಾಕಿದರೂನು ಇಲ್ಲಿ ನಮ್ಮ ಶ್ರಮಕ್ಕೆ ಬೆಲೆಯೇ ಇಲ್ಲವಲ್ಲ ಅನ್ನೋ ನೋವು ಆಗತ್ತೆ ಕೆ ಕೆಲವೊಬ್ಬರು ಗುರ್ತಿಸಬೇಕಾದವ್ರು ಸರಿಯಾಗಿ ನಮ್ಮ ಶ್ರಮವನ್ನು ಗುರುತಿಸ್ಬೇಕು ಅನ್ನುವುದು ನಮ್ಮ ಆಸೆ ಅದನ್ನು ಎಲ್ಲರಿಗೂ ಸರಿ ಸಮಾನವಾಗಿರುವಂಥ ವೇತನ ಜಾರಿ ಬರ್ಬೇಕು ಎಲ್ಲರಿಗೂ ಅವರವ್ರ ಪ್ರಗತಿ ಅವರವ್ರ ಕೌಶಲ್ಯಗಳನ್ನು ತಕ್ಕಂತೆ ಅವರವ್ರ ಇಂಟ್ರೆಸ್ಟ್ ನೋಡಿಕೊಂಡು ಅವ್ರಿಗೆ ಏನು ಕೊಡಬೇಕು ಅವ್ರಿಗೆ ಸಿಗಬೇಕಾಗಿರುವಂತಹ ಸೌಲಭ್ಯಗಳು ಸಿಗಬೇಕು ಇದು ನಮ್ಮ ಆಸೆ ಅದು ಯಾವಾಗ ಜಾರಿ ಬರುತ್ತೋ ಹೇಗೆ ಬರುತ್ತೋ ನೋಡಬೇಕಾಗಿದೆ ಆದರೆ ನಮಗೆ ಕೊಟ್ಟಿರುವಂಥ ಕೆಲಸವನ್ನು ನಾವು ತುಂಬ ಅಚ್ಚುಕಟ್ಟಾಗಿ ಮಾಡೀವಿ ಅನ್ನುವಂಥ ತೃಪ್ತಿ ನಮಗೆ ಅದ ಇನ್ನೂ ಹೆಚ್ಚಿನ ಕೆಲ್ಸ ಮಾಡಬೇಕು ಅನ್ನುವಂಥನು ಆಸಕ್ತಿನೂ ನಮಿಗೆ ಅದ ಎಷ್ಟೋ ಮಕ್ಕಳು ಸಂಕಷ್ಟದಲ್ಲಿದ್ದಾಗ ಎಷ್ಟೋ ಮಕ್ಕಳು ಸೌ ಸ್ ಹಸಿವಿನಿಂದ ಒದ್ದಾಡ್ತಿದ್ದಾಗ ಆ ಮಕ್ಕಳಿಗೆ ಪ್ರತಿದಿನ ಹೊಟ್ಟೆ ತುಂಬಿಸಕ್ಕೆ ಆಗಿಲ್ಲ ಅಂದರೂ ಸರಿ ಅವತ್ತಿನ ದಿನದ್ದು ಹೊಟ್ಟೆ ತುಂಬಿಸುವಂಥ ಕೆಲಸ ಅಂತೂ ನಾವು ಮಾಡಿದ್ದೀವಿ ಆ ತೃಪ್ತಿ ನಮಿಗೆ ಇದೆ ಯಾವುದೋ ಒಂದು ಸಂಕಷ್ಟ್ದಲ್ಲಿ ಸಿಲುಕಿಪ ಸಿಲುಕಿದ್ದಂಥ ಮಕ್ಕಳನ್ನು ತಕ್ಷಣಕ್ಕೇನೆ ರಕ್ಷಣೆ ಮಾಡಿ ಆ ಮಕ್ಕಳಿಗೆ ಸ ಆ ತಕ್ಷಣ ಆ ಸಮಯಕ್ಕೆ ಸಿಕ್ಕಂತಹ ಸಿಗಬೇಕಾಗಿರುವಂತಹ ಸಹಾಯವನ್ನು ಸೌಲಭ್ಯವನ್ನು ಒದ್ಗಿಸಿ ಕೊಟ್ಟೀವಿ ಇದು ತೃಪ್ತಿ ನಮಗೆ ಅದ ಇದು ಕೆಲಸದ ತೃಪ್ತಿ ಅಂತ ಹೇಳಿ ನಾವು ಹೇಳಬಹುದು ಅದು ಅಲ್ದೆನ ಎಷ್ಟು ಒಂದು ನಾಲ್ಕೈದು ಕಡೆಗೆ ಒಂದು ಮಕ್ಕಳು ಚಿಕ್ಕ ಅಂದರೆ ಚಿಕ್ಕ ಮಕ್ಕಳು ಪಾಪ ತಮಗೆ ಗೊತ್ತಿಲ್ಲದೇನೆ ಮಾಯಾಜಾಲಕ್ಕೆ ಬಿದ್ದುಬಿಟ್ಟವು ಅದು ಭಿಕ್ಷಾಟನೆ ಜಾಲಕ್ಕೆ ಆ ಟೈಮಲ್ಲಿ ಏನು ಮಾಡ್ತವೆ ಅವು ಅಂದರೆ ಕೈಗೆ ರೊಕ್ಕ ಬರೋದು ಒಂದೇ ನೋಡ್ತವೆ ಆ ರೊಕ್ಕ ತಗೊತವೆ ಅದನ್ನ ತಿನ್ನೋಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೇಳಿಬಿಟ್ಟು ಓಡಿ ಹೋಗಿಬಿಡ್ತವೆ ಆದರೆ ಪಾಪ ಅವಕ್ಕೆ ಶಾಲೆ ಕಲಿಯೋದರಿಂದ ಆಗುವಂತಹ ಶಿಕ್ಷಣ ಪಡೆಯೋದ್ರಿಂದ ಸಿಗುವಂಥ ಸಾ ಸ್ಪೆಸಾಲಿಟಿಸ್ ಏನು ಸೌಲಭ್ಯಗಳು ಏನು ಅನ್ನೋದು ಗೊತ್ತಾಗೊಲ್ಲ ಇದು ಒಂದು ದೊಡ್ಡ ದುರಂತ ಅಂತಲೇ ಹೇಳಿಕೊಬಹುದು ಅಂತ ಅನ್ಸುತ್ತೆ ಎಷ್ಟೋ ಮಕ್ಕಳಿಗೆ ತಮ್ಮ ಮೇಲೆ ಅಗ್ತಾ ಇದ್ದಂಥ ದೌರ್ಜನ್ಯಗಳ ಬಗ್ಗೆನೂ ಗೊತ್ತಿಲ್ಲ ಪಾಪ ಯಾವುದೋ ಒಂದು ಆತ್ಮೀಯತೆಯನ್ನು ತೋರಿಸ್ಕೊಂಡ್ಬಿಟ್ಟು ಅವ್ರ್ಗೆ ಏನು ಮಾಡ್ತಾರೆ ಎಲ್ಲೆಲ್ಲೋ ಮುಟ್ಟೋದು ಮಾಡ್ತಾರೆ ಎಲ್ಲೆಲ್ಲೋ ಮಾಡ್ತಾರೆ ಪಾಪ ಅವು ಎಲ್ಲವನ್ನು ಸಹಿಸ್ಕೊತವೆ ಒಂದು ಕುಟುಂಬದ ಮರ್ಯಾದೆ ಅಂತ ಹೇಳಿ ಯಾರ ಹತ್ತಿರ ಹೇಳ್ಕೊಬೇಕು ಎಲ್ಲಿ ಹೇಳ್ಕೊಬೇಕು ಅಂತ ಹೇಳಿ ಒದ್ದಾಡ್ತವೆ ಅಂಥವರಿಗೆಲ್ಲ ಮಕ್ಕಳ ಸಹಾಯವಾಣಿ ಬಗ್ಗೆ ತಿಳಿಸಿ ಹೇಳಾಗೈತಿ ಜಿಲ್ಲಾ ಮಕ್ಕಳ ರಕ್ಷಣ ಬಗ್ಗೆ ತಿಳಿಸಿ ಹೇಳಾಗೈತಿ ಮಕ್ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಗ್ಗೆ ತಿಳಿಸಿ ಹೇಳಾಗೈತಿ ಬೇರೆ ಎನ್ ಜಿ ಒಗಳು ಕೆಲಸ ಮಾಡ್ತಾ ಇರೋದ್ರ ಬಗ್ಗೆ ತಿಳಿಸಿ ಹೇಳಾತು ಆದರೂ ಅವರು ಆ ವರ್ತುಲದಿಂದ ಹೊರ ಬರೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ಇದು ಒಂದು ನೋವಿನ ಸಂಗತಿ ಅಂತ ನಮಿಗೆ ಅನ್ನಿಸ್ತಾ ಇದೆ ಇದು ಮಕ್ಕಳನ್ನ ಮಕ್ಕಳ ಸುರಕ್ಷತಾಸ್ನೇಹಿಯನ್ನಾಗಿ ಮಾಡೋದರಲ್ಲಿ ಒಂದು ದೊಡ್ಡ ಸವಾಲು ಅಂದರೆ ಇದೇ ಮಕ್ಕಳು ಎಲ್ಲರನ್ನು ನಂಬ್ತಾ ಇರುವಂಥದ್ದು ತಮ್ಮೆ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯಗಳನ್ನು ಗುರುತಿಸ್ತಾ ಇರೋ ಗುರುತಿಸದೇ ಇರುವಂಥದ್ದು ಗುರುತಿಸಿದ ತಕ್ಷಣಕ್ಕೇನೆ ಅವ್ರ ಸಪೋರ್ಟಿಗೆ ಪಾಲಕ್ರು ನಿಲ್ಲದೆ ಇರುವಂಥದ್ದು ಇದೊಂದು ನಮಗೆ ದೊಡ್ಡ ಸಂಕಷ್ಟ ಅಂತ ಹೇಳಿ ನಾನು ಅಂದ್ಕೋತ ಇದ್ದೀನಿ